ಹಾಂ ಹೇಳಿ ಯಾರು ಹಾಂ ಹೌದು ಏನಾಗಬೇಕಾಗಿತ್ತು

ಹಾಂ ಸರ್ ಹೇಳಿ ಹಾಂ ಸರ್ ಏನಾಗಿತ್ತು ಅವ್ರಿಗೆ ಹಾಂ ಹೌದಾ ಹ್ಞೂ ಹ್ಞೂ ಏನು ಊತ ಎಲ್ಲ ಆಗಿದೆಯಾ ಹಾಂ ಓಕೆ ಓಕೆ ಜಾಸ್ತಿ ನೋವ್ತಿದೆಯಾ ಸರಿ ಸರಿ ಅದು ಏನೆಂದರೆ ಒಂದ್ಸರಿ ಎಕ್ಸ್ ರೇ ಮಾಡಬೇಕು ಹಾಂ ಹಾಂ ಇಲ್ಲ ಇವತ್ತು ಸಂಜೆ ಬನ್ನಿ ಅದು ಏನಾಗಿದೆ ಅದು ಊತ ಜಾಸ್ತಿ ಇದ್ದರೆ ಎಕ್ಸ್ ರೇ ಮಾಡಿ ನೋಡ್ತೀವಿ ಏನಾದ್ರೂ ಮೂಳೆಗೇನಾದ್ರು ಏಟಾಗಿದೆಯಾ ಏನು ಅಂತ ಜಾಸ್ತಿ ಏಟಾಗಿದ್ದರೆ ಅದು ಪಿ ಓ ಪಿಲಿ ಇದು ಕವರ್ ಮಾಡ್ತೀವಿ ಅದು ಫ್ರ್ಯಾಕ್ಚರ್ ಏನಾರ ಆಗಿದ್ದರೆ ಹಾಂ ಇಲ್ಲಾಂದ್ರೆ ಸಣ್ಣದು ಏನಾರ ಆಗಿದ್ದರೆ ಮಾತ್ರೆಯೇ ಕೊಟ್ಟು ವಾಸಿ ಮಾಡಿಸ್ತೀನಿ ಹಾಂ ಮಾತ್ರೆ ಮಾತ್ರೆ ಹೇಳ್ತೀನಿ ಇವಾಗ ಸದ್ಯಕ್ಕೆ ಪೇಯ್ನ್ಗೆ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ತೊಗೊಳ್ಳಿ ಹಾಂ ಸಾಕು ಕೊಟ್ಟಿರಿ ಅದು ಇನ್ನೊಂದು ಪೇಯ್ನ್ ಇನ್ನೊಂದು ಪೇಯ್ನ್ ಕಿಲ್ಲರ್ದೊಂದು ಮಾತ್ರೆ ಸಹ ನಿಮಗೆ ಮೆಸೇಜ್ ಮಾಡ್ತೀನಿ ಅದನ್ನ ಕೊಡ್ಸ್ಕೊಂಡು ಕರ್ಕೊಂಡ್ಬನ್ನಿ

ಸರ್ ನಾಳೆನೂ ಇರುತ್ತೆ ಇವತ್ತೂ ಇರುತ್ತೆ ಹಾಂ ಸರಿ ಅವ್ರಿಗೆ ಜಾಸ್ತಿ ಪೇಯ್ನ್ ಇದ್ದರೆ ಇವತ್ತೇ ಕರ್ಕೊಂಡ್ಬಂದ್ಬಿಡಿ ಸಂಜೆ ಇಲ್ಲಾಂದ್ರೆ ನಾಳೆಯೇ ಕರ್ಕೊಂಡ್ಬನ್ನಿ ಮಾತ್ರೆ ಅಲ್ಲಿಯೇ ಕಡಿಮೆ ಆಯಿತು ಅಂದರೆ ನಾಳೆಯೇ ಕರ್ಕೊಂಡ್ಬನ್ನಿ ಹಾಂ ಸರ್ ಬನ್ನಿ ಹಾಂ ಸರ್ ಓಪನ್ ಇರುತ್ತೆ ಓಕೆ ಸರ್ ಥ್ಯಾಂಕ್ ಯು